ಹಲೋ ಹಾಂ ನಮಸ್ಕಾರ ಹೇಳಪ್ಪ ಯಾರು ಮಾತಾಡೋದೂ ಏನು ನಿನ್ಗೇನು ತಲೆ ಗಿಲೆ ಕೆಟ್ಟಿದೆಯಾ ಹಾಂ ಅಟೆಂಡೆನ್ಸ್ ಏನಿದೆ ನಿಂದು ನೋಡಿದೆಯಾ ಹ್ಞೂ ನಿನ್ನ ಹೆಚ್ ಒ ಡಿನಾ ಕರೆಸ್ತೀನೀ ನಿಮ್ಮ ಅಪ್ಪ ಅಮ್ಮನ್ನ ಕರೆಸ್ತೀನೀ ಕರೆಕ್ಟ್ ಕರಿ ನಿಮ್ಮ ಅಪ್ಪ ಅಮ್ಮನ್ನ ಕರೀ ಮಾತಾಡೋಣ ಡೈಲಿ ಸ್ಕೂಲಿಗೆ ಬಂದುಬಿಟ್ರೇ ಕ್ಲಾಸ್ ಅಟೆಂಡ್ ಮಾಡ್ಬೇಕಲ್ವಾ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾಯಿಲ್ಲ ಒಂದು ನೋಟ್ಸ್ ಬರ್ಕೊತ ಇಲ್ಲ ಎಲ್ಲ ಸಬ್ಜೆಕ್ಟ್ಸಲ್ಲೂ ಫೇಲು ಏನು ಅನ್ನ ತಿಂತೀಯ ಏನು ತಿಂತೀಯ ಹೀಗೆಲ್ಲಾ ಬಂದರೆ ನಿಮ್ಮ ಅಪ್ಪ ಅಮ್ಮನ ಕಷ್ಟ ಗೊತ್ತಾಗುತ್ತಾ ನಿಂಗೆ ಇಲ್ವಾ ಹಾಂ ನಾಳೆಯಿಂದ ನನಗೆ ಯಾರನ್ನೂ ಕೇಳೋದು ಬೇಕಿಲ್ಲಾ ನೀನು ಬಂದು ನಾಳೆಯಿಂದ ಫಸ್ಟ್ ನನ್ನೊಂದು ಸತೀ ಮಾತಾಡಿಸ್ಕೊಂಡು ಕ್ಲಾಸಲ್ಲಿ ಹೋಗಿ ಕೂತು ಸಂಜೆ ಹೋಗೋವಾಗೂ ನನ್ನ ಮಾತಾಡಿಸ್ಕೊಂಡ್ ಹೋಗಬೇಕು

ನಿನಗೆ ಮಾತ್ರ ಹಾಗಲ್ಲ ನೀನು ತುಂಬ ಡಲ್ ಸ್ಟೂಡೆಂಟ್ ಇದೀಯಾ ನಿನ್ನ ಪೇರೆಂಟ್ಸು ನಿನ್ನ ಟೀಚರ್ಸು ಎಲ್ಲ ರಿಪೋರ್ಟ್ ಮಾಡಿದಾರೆ ಅರ್ಥ ಆಯಿತಾ ನಾಳೆಯಿಂದ ಬರಬೇಕು ಬಂದು ಬಂದಾಗ ಹೋಗುವಾಗ ಎರಡೂ ಕಡೆ ನನ್ನಹತ್ರ ಫಸ್ಟ್ ಅಟೆಂಡೆನ್ಸ್ ಹಾಕಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಹೋದಮೇಲೆ ಈ ಸತಿ ಫಸ್ಟ್ ಟೆಸ್ಟಲ್ಲಿ ನಾನೇ ಮೊನಿಟರ್ ಮಾಡ್ತೀನಿ ಎಷ್ಟಿದೆ ಮಾರ್ಕ್ಸು ಏನು ಎತ್ತ ಅಂತ ಹ್ಞೂ ಫಿಫ್ಟಿ ಪರ್ಸೆಂಟ್ ಸಾಕಾ ಹಂಡ್ರೆಡ್ ಪರ್ಸೆಂಟಿಗೆ ಫಿಫ್ಟಿ ಪರ್ಸೆಂಟ್ ತೆಗೆದ್ರೆ ಏನಕ್ಕೆ ಕಳಿಸೋದು ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಇಡು ಫೋನು ನಾಳೆಯಿಂದ ಬಾ

ಆಯಿತು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಕ ಹಾಗೆ